ಸ್ಥಳೀಯ ಶಾಲೆಗಳಲ್ಲಿ ನೋಂದಣಿ ಮಾಡಿಕೊಳ್ಳುವ ಪ್ರಕ್ರಿಯೆ ಯಾವುದು ಎಂದರೆ ನೋಂದಣಿ ಮಾಡಿಕೊಳ್ಳುವಾಗ ನಮ್ಮಲ್ಲಿ ಟಿ ಸಿ ಮಾರ್ಕ್ಸ್ ಕಾರ್ಡ್ ಫೋಟೊ ಅಮೌಂಟ್ ಇವುಗಳನ್ನು ಇಸ್ ತೆಗೆದುಕೊಳ್ಳಲಾಗುತ್ತದೆ ಯಾವ ದಾಖಲಾತಿಗಳನ್ನು ತೋರಿಸಬೇಕಾಗುತ್ತದೆ ಎಂದರೆ ನಾವು ಯಾದು ಯಾವುದರ ಮೇಲೆ ಸೇರಬೇಕಾಗುತ್ತದೆಯೊ ಆ ಕಾಲೇಜಿನ ಟಿ ಸಿ ಮಾರ್ಕ್ಸ್ ಕಾರ್ಡ್ ಫೋಟೊ ಆಧಾರ್ ಕಾರ್ಡ್ ಇವುಗಳನ್ನೆಲ್ಲ ತೋರಿಸಬೇಕಾಗುತ್ತದೆ ಯಾವುದಾದರೂ ಶುಲ್ಕ ಇರುತ್ತದೆ ಅಥವಾ ಉಚಿತವೆ ಎಂದು ಕೇಳಲಾಗಿದೆ ಶುಲ್ಕ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ